ನನ್ನ ಬಳಿ ಹಳೆಯ ಫೋಟೋಗಳು ಇವೆ ಹಳೆಯ ಫೋಟೋಗಳು ಮತ್ತು ನೂತನ ಡಿಜ್ಟಲ್ ಫೋಟೋಗಳ ಬಗ್ಗೆ ನಾವು ಮಾತನಾಡುವುದಾದರೆ ಸಾಕಷ್ಟು ವೈರುಧ್ಯ ಕಂಡುಬರುತ್ತದೆ ಹಳೆಯ ಫೋಟೋಗಳು ನೋಡಿದಾಕ್ಷಣ ಮನಸ್ಸಿನೊಳಗಡೆ ಒಂದು ಭಾವನಾತ್ಮಕ ಆಲೋಚನೆ ಭಾವನಾತ್ಮಕ ಅರಿವು ಭಾವನಾತ್ಮಕ ಜ್ಞಾನ ಉಂಟಾಗುತ್ತೆ ಹಾಗಾಗಿ ಅದರ ಮೌಲ್ಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಮೇಲಕ್ಕೆ ಹೋಗ್ತಾ ಇದೆ ಏಕೆಂದರೆ ಹಳೆಯ ಫೋಟೋ ಮತ್ತು ಈ ವಾಸ್ತವದ ಸಂದರ್ಭದ ಫೋಟೋಗಳನ್ನು ನೋಡಿದಾಗ ನಮಗೆ ಅನೇಕ ರೀತಿಯ ಹಳೆಯ ನೆನಪುಗಳು ಮತ್ತೆ ಮತ್ತೆ ಬಂದು ನಮ್ಮ ಎದೆಯ ಕದವನ್ನು ತಟ್ಟುತ್ತವೆ